ನಮ್ಮ ಪ್ರದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ಹೆಚ್ಚಾಗಿ ಈ ದೈವದ ಕೋಲ ಕೋಲಗಳು ಈ ದೈವದ ಕೋಲ ಅಂದರೆ ಅದು ಇವ ಪ್ರತಿ ವರ್ಷವೂ ನಡೆಯುತ್ತದೆ ಅಂದರೆ ಅದು ಒಂದು ಊರಿಗೆ ಸಂಬಂಧಪಟ್ಟಂತೆ ಇರ್ಬಹ ಊರಿಗೆ ಸಂಬಂಧಪಟ್ಟ ದೈವಸ್ಥಾನಗಳಲ್ಲಿ ಪ್ರತಿವರ್ಷವೂ ನಡೆಯಲೇಬೇಕು ಆ ಒಂದು ಕೋಲಗಳು ಕೋಲ ಹಾಗೆ ಕೆಲವೊಂದು ಮನೆಗಳಲ್ಲಿ ಕೂಡ ಈ ಕೋಲಗಳು ನಡೀತದೆ ಇದು ಹರಕೆಯ ದಾಗಿರ್ತದೆ ಅದೊಂದು ಹರಕೆಯದ್ದು ನಡೀತದೆ ಈ ಕೋಲಗಳು ನಡಿಬೇಕಾದರೆ ಅದಕ್ಕೆ ಊರಿನಲ್ಲಿ ತುಂಬ ವಿಜೃಂಭಣೆಯಿಂದ ಆಯೋಜಿಸಲಾಗ್ತದೆ ಈಗ ಮತ್ತೆ ದೇವಸ್ಥಾನಗಳಲ್ಲಿ ಈ ಒಂದು ದೇವರ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡುವಾಗ ಕೂಡ ಅದೇ ಅಲ್ಲಿ ಹೊರೆಕಾಣಿಕೆಗಳು ಮತ್ತೆ ಯಾ ಹೊ ಈ ಹೊರೆಕಾಣಿಕೆ ಹೋಗುವ ಸಂದರ್ಭದಲ್ಲಿ ನಾವು ಕೆಲವೊಂದು ವಿವಿಧ ರೀತಿಯ ಸ್ಥಬ್ಧ ಚಿತ್ರಗಳು ಇರ್ತದೆ ಆ ಹೊರೆ ಕಾಣಿಕೆಯಲ್ಲಿ ಅದನ್ನು ನೋಡಲು ಒಂದು ತುಂಬ ಖುಷಿಯಾಗಿರ್ತದೆ ಅಂದರೆ ಆವಾಗ ಆ ಸಂದರ್ಭದಲ್ಲಿ ಊರಿನ ನಾಗರಿಕ ಜನಗಳು ಬಂದು ನಮ್ಮ ರಸ್ತೆ ಬದಿಗಳಲ್ಲಿ ಅಲ್ಲಿ ನಿಂತು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಅಂದರೆ ಆ ಹೊರೆ ಕಾಣಿಕೆಗಳು ಚೆಂದ ಆಗಬೇಕಂತ ಎಂದು ಹೇಳಿದರೆ ಅಲ್ಲಿ ಜನಗಳು ಅಷ್ಟೇ ಇರಬೇಕು ಆ ಜನಗಳು ಒಂದು ಬಂದು ಸೇರಿದರೆ ಒಂದು ಮಾಡಿದಂತಹ ಸಮಾರಂಭ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಇವಾಗ ಅಂದರೆ ಅಲ್ಲಿ ಹೊರೆ ಕಾಣಿಕೆಗಳು ಹೋಗುವ ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ಒಂದು ದೇವರ ಒಂದು ಸ್ತಬ್ಧ ಚಿತ್ರಗಳು ಆ ನಂತರ ವಿಭಿನ್ನ ರೀತಿಯ ಸ್ತಬ್ಧ ಚಿತ್ರಗಳು ಕೆಲವೊಂದು ಪ್ರಾಣಿಗಳದ್ದು ಇರಬಹುದು ಅಥವಾ ಒಂದು ಹಕ್ಕಿಗಳದ್ದು ಈ ಥರ ಇರ್ತದೆ ಆ ಸಂದರ್ಭದಲ್ಲಿ ಮತ್ತೆ ವಿಶೇಷವಾಗಿ ಇವಾಗ ಅಂದರೆ ಎಲ್ಲರಿಗೆ ಇಷ್ಟವಾಗುವಂತಹದ್ದು ಒಂದು ಈ ಕುಣಿತ ಭಜನೆ ಈ ಕುಣಿತ ಭಜನೆ ಈ ಹೊರೆ ಕಾಣಿಕೆಗಳಲ್ಲಿ ತುಂಬನೇ ಪ್ರಾಶಸ್ತ್ಯ ಪ್ರಾಶಸ್ತ್ಯವನ್ನು ಪಡೆದಿರ್ತದೆ ಯಾಕಂತ ಅಂತ ಹೇಳಿದಿರಿ ಈಗಿನ ಒಂದು ದಿನಗಳಲ್ಲಿ ಹೆಚ್ಚಾಗಿ ಮೊದಲಿಗೆಲ್ಲ ಈ ಡಿಜೆ ಹಾಡುಗಳಿಗೆ ಕುಣಿಯುವಂತಹ ಸಂದರ್ಭದಲ್ಲಿ ಈಗ ನಾವು ಧಾರ್ಮಿಕವಾಗಿ ಯೋಚಿಸುವುದಂದ್ರೆ ಈ ಕುಣಿತ ಭಜನೆಗಳು ತುಂಬನೇ ಪ್ರಸಿದ್ಧಿಯನ್ನು ಪಡಿತವೆ ಪಡೆಯುತ್ತವೆ ಈ ಪ್ರತಿಷ್ಠಾಪನ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮಗಳು ಮತ್ತೆ ಹಾಗೂ ಮತ್ತು ಬೇರೆ ಯಾವುದಾದರೂ ಒಂದು ಕಾರ್ಯಕ್ರಮವು ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಈಗ ನಾವು ಹೆಚ್ಚಾಗಿ ನಮ್ಮ ಈ ಕರಾವಳಿ ಭಾಗಗಳಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ತುಂಬ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಇಲ್ಲಿ ನಾಗಾರಾಧನೆಯು ಇರಬಹುದು ಅಥವಾ ದೈವಾರಾಧನೆಯು ಇರಬಹುದು ಅಥವಾ ನಮ್ಮ ದೇವಸ್ಥಾನಗಳಲ್ಲಿ ಇರಬಹುದು ಹಾಗೆ ಊರಿಗೆ ಊರು ಊರು ಒಂದೊಂದು ಊರಿಗೆ ಕಡೆಗಳಿಗೆ ಹೋದರೆ ಅಲ್ಲಿ ಒಂದೊಂದು ಭಜನಾ ಮಂದಿರಗಳು ಇರ್ತವೆ ಅಂದರೆ ಅಲ್ಲಿ ಭಜನೆಯ ಮಂಗಳೋತ್ಸವ ಈ ಸಂದರ್ಭದಲ್ಲಿ ಒಳ್ಳೆಯ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಇಲ್ಲದಿದ್ದರೆ ಇಲ್ಲಿ ನಾವು ಧಾರ್ಮಿಕತೆಯನ್ನು ಪ್ರತಿಬಿಂಬಿಸುವಂತಹ ಈ ಕಾರ್ಯಕ್ರಮಗಳು ಅಲ್ಲಿ ನಾಟಕ ಇರಬಹುದು ಯಕ್ಷಗಾನ ಇರ್ಬಹುದು ಅಲ್ಲ ಬೇರೆ ರೀತಿಯ ಕುಣಿತ ಭಜನೆಗಳು ಇರಬಹುದು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಾಕಿಕೊಂಡಿರ್ತಾರೆ ಅಂದರೆ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದ್ರೆ ಅಂದರೆ ಅಲ್ಲಿ ಅಷ್ಟು ಜನಗಳು ಬರಬೇಕು ಆ ಜನಗಳು ಬರಬೇಕಂದ್ರೆ ಅಷ್ಟು ಆಕರ್ಷಣೀಯವಾದ ಕಾರ್ಯಕ್ರಮಗಳು ಅಲ್ಲಿ ಇರಬೇಕು ನಾವು ಈಗ ಒಂದು ಯಾವುದೇ ಕಾರ್ಯಕ್ರಮವನ್ನು ನೋ ಅಲ್ಲಿ ನೋಡಬೇಕಾದ್ರೆ ಹೀಗೆ ನಾವು ನೋಡಿ ಅಲ್ಲಿ ನೋಡಬಹುದು ಅಂದರೆ ಈ ಈ ಎಂತ ಹೇಳಿ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನೋದು ಅಲ್ಲಿ ಹಾಸ್ಯ ಪ್ರಹಸನಗಳನ್ನು ಕೂಡ ಬಂದರು ಅಲ್ಲಿ ಕೂಡ ಅದಕ್ಕೆ ಕೂಡ ಒಂದು ಉತ್ತಮವಾ ಜನರ ಒಂದು ಸ್ಪಂದನೆ ಇರ್ತದೆ ಅದಕ್ಕೆ ಪೂರ್ವ ತಯಾರಿಗಳು ಅಂದರೆ ಯಾವ ರೀತಿಯನ್ನು ನಾವು ಆಯೋಜನೆ ಮಾಡಬೇಕು ಅಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ಈಗ ಈಗ ಒಂದು ಈಗ ನಾವು